ತುಮಕೂರಿನಲ್ಲಿರುವ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಈ ಹಿಂದೆ ಸಾರಂಗಗಳು ಇವೆ ಎಂಬ ಒಂದು ಮಾಹಿತಿ ಬಂದಿತ್ತು ಅಲ್ಲಿನ ಸಾರಂಗಗಳನ್ನು ಬೇಟೆಗಾರರು ಹೊಡೆದುಕೊಂಡು ತಿನ್ನುತ್ತಿದ್ದರು ಈ ಸಂದರ್ಭದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ತಂಡ ಒಮ್ಮೆ ಈ ವಿಚಾರವನ್ನು ಕೇಳಿ ಅಲ್ಲಿರುವ ಸಾರಂಗಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತಿತು ಈ ಯೋಜನೆಯಿಂದಾಗಿ ಅಲ್ಲಿ ಕೃಷ್ಣಮೃಗಗಳ ಸಂರಕ್ಷಣಾ ಸ್ಥಾನ ಎಂಬ ಒಂದು ರಿಸರ್ವ್ ಪಾರೆಸ್ಟನ್ನು ಸ್ಥಾಪನೆ ಮಾಡಲಾಯಿತು ಇಂದು ಆ ಆ ಸುತ್ತಮುತ್ತಲಿನ ಕೃಷ್ಣಮೃಗ ಕ್ರಿಶ್ ಕೃಷ್ಣಮೃಗ ಪಾರೆಸ್ಟ್ನಲ್ಲಿ ಒಟ್ಟು ಏಳು ಏಳ್ನೂರು ಏಳ್ನೂರ ಐವತ್ತ್ಮೂರು ಕೃಷ್ಣಮೃಗಗಳು ಇದಾವೆ ಅವನ್ನು ಅಂದು ರಕ್ಷಣೆ ಮಾಡ್ಲಾಗಿತ್ತು ಇದು ತುಮಕೂರು ಜಿಲ್ಲೆಯ ಒಂದು ಪರಿಸರ ಸಂರಕ್ಷಣೆಯ ಬ ಸಂ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಮುಖ ಸ್ಥಾನವಾಗಿದೆ